ಹಲೋ ಪ್ರಿಯಾ ಮೇಲ್ ನೋಡಿಲ್ಲಮ್ಮ ಹಾಂ ಸ್ವಲ್ಪ ಚಕ್ ಮಾಡು ಫೈಯರ್ ಮಾಡೋದಿದೆ ಎಲ್ಲ ಓಲ್ಡು ಎಂಪ್ಲಾಯಿಸ್ಗೆಲ್ಲ ಫೈಯರ್ ಮಾಡೋದಿದೆ ನೋಡಮ್ಮ ಅವ್ರಿಗೆಲ್ಲ ತೆಗೆದಾಕಿ ಫ್ರೆಶರ್ ತಗೋಬೇಕು ಏನು ಮಾಡಬೇಕಮ್ಮ ಅವರು ಎಲ್ಲ ಏನು ಕೆಲಸ ಮಾಡ್ತಾಯಿದ್ದಾರೆ ಒಬ್ಬರೂ ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ ನಮ್ದು ಲಾಸ್ಟ್ ಪ್ರಾಜೆಕ್ಟ್ ಅಲ್ಲೆಲ್ಲ ಲಾಶ್ಟ್ ಬಂದು ನಮ್ಮ ಕಂಪ್ನಿ ಎಲ್ಲ ಲಾಸ್ ಆಗಿದೆ ಅದಕ್ಕೆ ಅವರಿಗೆಲ್ಲ ತೆಗೆದಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಫ್ರೆಶರ್ ತಗೋಬೇಕು ಅಂತ ಹಾಗಲ್ಲಮ್ಮ ಲಾಸ್ನೇ ಆಗ್ತದೆ ಬಟ್ ಅವ್ರು ಕೆಲಸ ಮಾಡೋ ಚೆನ್ನಾಗಿ ಮಾಡ್ತಾಯಿಲ್ಲ ಅಂತ ನಮ್ಮದು ಲಾಸ್ ಆಗ್ತದೆಲ್ಲ ಕಂಪ್ನಿ ಫ್ರೆಶರ್ ತಗೊಂಡ್ಬಿಡು ಟ್ರೈನಿಂಗ್ ಕೊಡಿಸೋಣ ಇಲ್ಲಮ್ಮ ಅಲ್ಲಲ್ಲ ಅವರು ಟ್ರೈನಿಂಗ್ ಕೊಟ್ಟರೆ ಈ ಅವರಿಗೆ ಫ್ರೆಶರ್ಗೆ ಸ್ಯಾಲ್ರಿ ಕಮ್ಮಿ ಬರ್ತದ ಫ್ರೆಶರ್ಗೆ ಸ್ಯಾಲ್ರಿ ಕಮ್ಮಿ ಇರ್ತದ ನಮಗೂ ರಿಕವರಿ ಆಗ್ತದೆ ಏಕೆಂದ್ರೆ ಅವ್ರಿಗೆ ಮೊದ್ಲೇ ಜಾಸ್ತಿ ಸ್ಯಾಲ್ರಿ ಕೊಡ್ತೀವಿ ಈಗ ಇವ್ರಿಗೆ ಕಮ್ಮಿ ಕೊಡಬೇಕಲ್ಲ ಸ್ಯಾಲ್ರೀನ ಅದು ಅದು ಇದು ಆಗ್ತದೆ ಯಾಕೆ ಬಿಡಬೇಕಮ್ಮ ಏನು ಮಾಡೋಕ್ಕಾಗ್ತದೆ ನಮ್ಮದು ಪ್ರಾಜೆಕ್ಟಲ್ಲಿ ಲಾಸ್ ಮಾಡಿದ್ದಾರೆ ಅವರು ಈಗ ನಾ ಅವ್ರಿಗೆ ಇಟ್ಕೊಂಡೇನು ಮಾ ನಾವು ಅಲ್ಲಮ್ಮ ನಮಗೂ ಗೊತ್ತಿದೆ ಬಟ್ ನಮ್ಗೆ ಲಾಸ್ ಆಗ್ತದಲ್ಲ ಅವರು ವರ್ಕ್ ಚೆನ್ನಾಗಿ ಮಾಡ್ತಿಲ್ಲ ಅಲ್ಲ ಏನು ಮಾಡೋದು ಅವ್ರ ಕೆಲಸ ಚೆನ್ನಾಗಿ ಮಾಡಿದರೆ ನಮ್ಮ ಕಂಪ್ನಿ ಲಾಭ ಆದರೆ ನಾವು ಅವ್ರು ಇಟ್ಕೋಬೋದಲ್ಲ ಈಗ ಅವರು ನೋಡಿಕೊಂಡು ಅವ್ರ ಫ್ಯಾಮ್ಲಿ ನೋಡಿಕೊಂಡು ನಾವು ಅವ್ರಿಗೆ ಇಟ್ಕೊಂಡ್ರೆ ನಮ್ಮ ಲಾಸ್ ಆದರೆ ನಾವೇನು ಮಾಡೋದು ಅದಕ್ಕೆ ಹೊಸ ಫ್ರೆಶರಿ ತಗೊಂಡು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸ್ಯಾಲ್ರಿ ಕಮ್ಮಿ ಕೊಟ್ಟರೆ ಅದು ನಮಗೂ ಅವರಿಗೆ ರಿಕವರಿ ಆಗುತ್ತೆ ಅಮ್ಮ ಇಲ್ಲೇ ಇಟ್ಕೋಬೋದು ನೋ ಪ್ರಾಬ್ಲಮ್ ಬಟ್ ಇಲ್ಲಿ ಅವರು ಕೆಲಸನೇ ಮಾಡ್ತಾಯಿಲ್ಲ ಅವ್ರಿಗೆ ಇಟ್ಕೊಳ್ಳೋಕೆ ಹೆಂಗೆ ಮಾಡ್ತಾರಮ್ಮ ನೀನೇ ಹೇಳು ಅವರಿಗೆ ಇಟ್ಕೊಂಡು ಏನು ಮಾಡೋರು ನಿ ನಮ್ಮ ಕಂಪ್ನಿನೇ ಲಾಸ್ನಾಗೋದರೆ ಅವ್ರಿಗೆ ಸ್ಯಾಲ್ರೀ ಇಟ್ಕೊಂಡು ವ್ಯರ್ಥ ಅದು ಸ್ಯಾಲ್ರಿನೇ ಅವ್ರಿಗೆ ಚೆನ್ನಾಗಿ ಕೊಡ್ಲಿಕ್ಕಾಗಲ್ಲ ಹಾಗೀದ್ದಾಗ ನಾವು ಹೆಂಗೆ ಸ್ಯಾಲ್ರಿ ಕೊಡ್ಲಕ್ಕಾಯ್ತದ ಅದಕ್ಕೆ ನೀನು ನೋಡು ವಿಚಾರ ಮಾಡು ಅವರಿಗೆಲ್ಲ ಫ್ರೆಶರಿ ತಗೋ ಅವರಿಗೆಲ್ಲ ಫೈಯರ್ ಮಾಡು ಹೊಸ ಎಂಪ್ಲಾಯಿಸ್ಗೆಲ್ಲ ಟ್ರೈನಿಂಗ್ ಕೊಡು ಟ್ರೈನಿಂಗ್ ಕೊಟ್ಟು ಫ್ರೆಶರಿ ಫ್ರೆಶರಿಗೆ ಟ್ರೈನಿಂಗ್ ಕೊಡು ಹಾಂ ಒಂದು ಇಪ್ಪತ್ತು ಜನಕ್ಕ ಇಪ್ಪತ್ತು ಜನಕ್ಕ ತೆಗೆದಾಕಿ ಇಪ್ಪತ್ತು ಜನ ಫ್ರೆಶರ್ ತಗೋ ಫ್ರೆಶರ್ ತಗೊಂಡು ಅವರಿಗೆಲ್ಲ ಟ್ರೈನಿಂಗ್ ಕೊಡಿಸು ಈಗ ಎಲ್ಲ ಸ್ಟಾಟಿಂಗಲ್ಲಿ ಸ್ಯಾಲ್ರಿ ಕಮ್ಮಿನೇ ಕೊಡ್ತೀವಲ್ಲ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ಆವಾಗ ಅವ್ರಿಗೆ ಚೆನ್ನಾಗಿ ಸ್ಯಾಲ್ರಿ ಕೊಡೋಣ ಒಳ್ಳೆ ರೀತಿ ಕೆಲಸ ಮಾಡಿದರೆ ಅವ್ರಿಗೆ ಸ್ಯಾಲ್ರಿ ಹೆಚ್ಚಿಗೆ ಮಾಡೋಣ ಈಗ ಸ್ಟಾಟಿಂಗಲ್ಲಿ ಕಮ್ಮಿ ಮಾಡಿಬಿಡು ಸ್ಯಾಲ್ರಿ ಓಕೆ ತ್ಯಾಂಕ್ ಯ ಬಾಯ್ ಬಾಯ್